ನನ್ನ ವಾರ್ಷಿಕ ಜಾತ್ರೆ ಅಂದರೆ ಅದು ಸಾಗರದ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಈ ಒಂದು ಜಾತ್ರೇ ತುಂಬ ಜನ ಬರೀ ಸಾಗರದವ್ರು ಮಾತ್ರ ಅಲ್ಲಾ ಅಕ್ಕಪಕ್ಕ ಊರಿನವರು ಎಲ್ಲರೂ ಬಂದು ವಿಜೃಂಭಣೆಯಿಂದ ಆಚರಿಸ್ತಾರೆ ತುಂಬ ಖುಷಿಯಿಂದ ಆಚರಿಸ್ತಾರೆ ದೇವಿಗೆ ಶೃಂಗಾರ ಅಲಂಕಾರ ಮಾಡಿ ಹೂವಿನ ಹಾರ ಎಲ್ಲ ಮ್ ಹಾಕಿ ತುಂಬ ಖುಷಿಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಅವಳ ಒಂದು ಆಶೀರ್ವಾದ ತಗೊಂಡ್ ಹೋಗ್ತಾರೆ ಇದನ್ನು ತುಂಬ ಡಿವೋಷನ್ ತೋರ್ಸುತ್ತೆ ಜನ್ರದ್ದು ನ ಹೀಗೆ ನಾನು ಹೋಗಿದ್ದಿನಿ ಸುಮಾರು ಸತಿ ಜಾತ್ರೆ ತಿರುಗಿದ್ದಿನಿ ಅಥವಾ ದೇವಿ ದರ್ಶನ ಮಾಡಿದೀನಿ ಮೂರು ವರ್ಷಕ್ಕೆ ಒಂದು ಸತಿ ಮಾತ್ರ ಬರೋದು ಅದು ಫೆಬ್ರವರಿ ತಿಂಗ್ಳಲ್ಲಿ ಬರುತ್ತೆ ಈ ಜಾತ್ರೆ ಈ ಫೆಬ್ರವರಿ ತಿಂಗ್ಳು ಬರು ಬರ್ತಿದ್ದಂಗೂ ಜನಕ್ಕೆ ಅದು ಫೀಲ್ ಸ್ಟಾರ್ಟಾಗಿ ಬಿಡುತ್ತೆ ಓಹ್ ಜಾತ್ರೆ ಮಾರಿಕಾಂಬಾ ಜಾತ್ರೆ ಶುರುವಾಯಿತು ಜಾತ್ರೆ ಶುರುವಾಯಿತು ಅಂತ ಬರೀ ಜಾತ್ರೆ ದೇವಿಯ ದರ್ಶನ ಅಥವಾ ದೇವಸ್ಥಾನ್ದಲ್ ಪೂಜೆ ಅಷ್ಟೇ ಆಗೋಲ್ಲಾ ಹೊರತಾಗಿ ಇಡೀ ಸಾಗರದಲ್ಲಿ ಎಲ್ಲಾ ಅಂಗಡಿಗಳಲ್ಲೂ ಅದೊಂದು ದೇವಿ ಆ ಮಾರಿಕಾಂಬಾ ದೇವಿಯ ಪ್ರಾರ್ಥನೆ ಮಾಡ್ತಿರ್ತಾರೆ ಅಥವಾ ಸುಮಾರು ಅಂಗ್ಡಿಗಳು ಹಾಕಿರ್ತಾರೆ ಮೇಳ ಅಂತಾರಲ್ಲ ಆ ಥರ ಹಾಕಿರ್ತಾರೆ ಅಥವಾ ಆಟಾಡೋಕ್ ಆಗಲಿ ಎಲ್ಲದು ಹಾಕಿರ್ತಾರೆ ಸೊ ಅದೂ ಹಬ್ಬ ಥರ ಮಾಡ್ತೀವಿ ನಾವೆಲ್ಲರು ಅದು ತುಂಬ ಖುಷಿ ಕೊಡುತ್ತೆ ಈಗೇನು ನಮ್ಮ ಬಾಲ್ಯದ ನೆನಪು ಅಂದರೆ ಈ ಮಾರಿಕಾಂಬಾ ದೇವಿಗೆ ಒಂದು ಕತೆ ಇದೆ ಆ ಕತೆಯಲ್ಲಿ ಆ ದೇವಿ ತೌರು ಮನೆಯಿಂದ ಗಂಡನ ಮನೆಗೆ ಹೋಗೋಕೇ ಅವ್ಳು ಮನ್ಸು ಮಾಡ್ತಿರೋಲ್ಲ ಯಾಕಂದರೆ ಗಂಡ ಸುಳ್ಳು ಹೇಳಿ ಮದುವೆ ಆಗಿರ್ತಾನೆ ಅವ್ನ ಮೇಲೆ ಸಿಟ್ಟು ಇರುತ್ತೆ ಸೊ ಅವನ ಅದೊಂದು ಕತೆ ಇದೆ ಬೇರೇ ಆ ಕತೆಗೋಸ್ಕರ ಅವಳು ಗಂಡ ತೌರು ಮನೆಯಿಂದ ಗಂಡನ ಮನೆಗೆ ಹೋಗ್ತಿರಲ್ಲಾ ದೇವಿನಾ ತೌರು ಮನೇಲಿ ಕೂರಿಸಿರ್ತಾರೆ ಜಾತ್ರೆ ಶುರುವಿನಲ್ಲಿ ಅದ್ರ ನಂತರ ಗಂಡನ ಮನೆಗೆ ಕಳಿಸ್ಲೇ ಬೇಕಲ್ಲಾ ಆ ಕಳಿಸೋ ಸನ್ನಿವೇಶದಲ್ಲಿ ಮೆರವಣಿಗೆ ಮಾಡ್ತಾರೆ ಒಂದು ಒಂದು ಇಡೀ ಸಾಗರಾನ ಎಲ್ಲ ರಸ್ತೆಗಳಲ್ಲೂ ಮೇಯ್ನ್ ರಸ್ತೆಗಳನ್ನೆಲ್ಲಾ ಮೆರವಣಿಗೆ ಮಾಡ್ತಾರೆ ಈ ಮೆರವಣಿಗೆಯಲ್ಲಿ ಇನ್ನೇನು ಗಂಡನ ಮನೆ ಹತ್ತಿರ ಬರಬೇಕು ತೌರು ಮನೆಯಿಂದ ಮೆರವಣಿಗೆ ಮಾಡ್ಕೊಂಡು ಗಂಡನ ಮನೆ ಹತ್ತಿರ ಬರಬೇಕು ಆಗ ಗಂಡನ ಮನೆ ಲೈನಲ್ಲೇ ಆ ರಸ್ತೆ ಅಲ್ಲೇ ನಿತ್ಕೊಂಡು ಬಿಡ್ತಾಳೆ ನಾನು ಬರೋಲ್ಲ ಅಂತ ಆ ತೇರು ಅಥವಾ ರಥ ಮುಂದೆ ಹೋಗೋದೇ ಇಲ್ಲ ಎಷ್ಟು ಜನ ಎಳೆದ್ರು ಅದು ಮುಂದೆ ಹೋಗೋದೇ ಇಲ್ಲಾ ಆ ಒಂದು ಸನ್ನಿವೇಶ ನೋಡೋಕ್ಕೆ ನಂಗೆ ತುಂಬ ಕುತೂಹಲ ತುಂಬ ಅಂದರೆ ತುಂಬ ನಾನು ನನ್ನ ಅಪ್ಪನ ಹತ್ರ ಎಲ್ಲ ಬೈಸ್ಕೊಂಡು ಇದೆಲ್ಲ ಮಧ್ಯರಾತ್ರಿ ಆಗುತ್ತೆ ಅಂದರೆ ಒಂದು ಗಂಟೆ ಹನ್ನೆರಡು ಗಂಟೆ ಹಂಗೆಲ್ಲಾ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಬಟ್ ಗಂಡನ ಮನೆ ರಸ್ತೆಗೆ ಬರೋದು ಬೆಳಗ್ಗಿನ ಜಾವ ಮೂರು ಗಂಟೆ ಹಂಗೆಲ್ಲ ಬಂದಿರ್ತಾರೆ ಅದಕ್ಕೆ ಆ ಒಂದು ಸನ್ನಿವೇಶ ನೋಡೋಕ್ಕೆ ನಂಗೆ ತುಂಬ ಕುತೂಹಲ ಅದು ಹೆಂಗೆ ಆಗುತ್ತೆ ಅದು ಹೆಂಗೆ ರಥ ಬರೋಲ್ಲ ಅಂತ ಈ ಒಂದು ರಥ ಎಳೆಯೋಕ್ ಆಗದೇ ಇದ್ದಾಗ ಅವಳು ಸ್ಟ್ರಕ್ ಆದಾಗ ನಾನು ಬರೋಲ್ಲ ಅಂತ ತುಂಬ ಕುತ್ಕೊಂಡಾಗ ಪೋತ ರಾಜ ಅಂತ ಇರ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಚಾಟಿ ಏಟು ಮಾಡ್ಕೊಂಡು ಅವಳಿಗೆ ಬೈದು ಅಥವಾ ಏನೋ ಹೇಳಿ ಏನೋ ಮಾತಾಡಿ ದೇವಿ ಜೊತೆ ಆಮೇಲೆ ಆ ರಥ ಬೈದಮೇಲೆ ಆ ರಥ ಹಗುರ ಆಗುತ್ತೆ ಅವಾಗ ಜನರು ಎಳಿತಾರೆ ಸೊ ಈ ಒಂದು ಸನ್ನಿವೇಶ ನೋಡೋಕೆ ನಂಗೆ ತುಂಬ ಕುತೂಹಲ ಇತ್ತು ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ಇದು ಸನ್ನಿವೇಶ ನೋಡೋಕೆ ಅಂತ ಅಪ್ಪನ ಹತ್ರ ಬೈಸ್ಕೊಂಡು ಕರ್ಕೊಂಡು ಬಂದಿದ್ದೆ ಆ ಸನ್ನಿವೇಶ ನೋಡಿದ್ಮೇಲೆ ತುಂಬ ಜನ ಅಲ್ಲಾ ಜನ ಸಾಗರದಲ್ಲಿ ಮಧ್ಯ ನಿತ್ಕೊಂಡು ನೋಡಿದಾಗ ಒ ಒಂಥರ ಖುಷಿಯಾಗತ್ತೆ ಓಹ್ ಹಿಂಗೂ ಇದೆಯಾ ಈ ರೀತಿ ರಿವಾಜುಗಳು ಇದೆಯಾ ಅಂತೆಲ್ಲಾ ಸೊ ನಮ್ಮೂರಿಂದೂ ನಮ್ಗೆ ಹೆಮ್ಮೆ ಅಥವಾ ಆ ದೇವಿ ನಮ್ಮೂರಲ್ಲಿ ಏನು ಸ್ಪೆಷಲ್ ಅದ್ರ ಬಗ್ಗೆ ತಿಳ್ಕೊಳೋದು ಈಸ್ ಸಮ್ಥಿಂಗ್ ನೈಸ್ ಅಲ್ಲಾ ಸೊ ನಾನು ಅದ್ರ ಬಗ್ಗೆ ಕಲ್ತಿರೋದು ತುಂಬ ಇದೆ ಈಗ ಗಂಡನ ಮನೆಗೆ ಬರೋದು ಅಲ್ಲಿ ಪೂಜೆ ಮಾಡೋದು ತೌರು ಮನೇಲಿ ಇದ್ದಾಗ ಹೆಂಗೆ ಇರ್ತಾಳೆ ತೌರು ಮನೇಲಿ ಇದ್ದಾಗಲೇ ಮುಖ ಚೇಂಜ್ ಆಗೋದು ಗಂಡನ ಮನೆ ಬಂದಮೇಲೇ ಫುಲ್ ಆಕ್ರೋಶವಾಗಿ ಸಿಟ್ಟಲ್ಲಿ ಇರ್ತಾಳೆ ತೌರು ಮನೇಲಿ ಶಾಂತವಾಗಿರ್ತಾಳೆ ಇದೆಲ್ಲದರ ಬಗ್ಗೆ ತಿಳ್ಕೋಳ್ಳೋದು ಒಂದು ಸಿಹಿ ನೆನಪು ಅಂತ ಹೇಳ್ಬೋದು ಈ ಜಾತ್ರೆ ಮತ್ತು ಬರೋಕ್ ನಾನು ಕಾಯ್ತಾ ಇದೀನಿ ಅಂತ ಹೇಳೋಕ್ ಇಷ್ಟಪಡ್ತಿನಿ